ತುಮಕೂರು ಜಿಲ್ಲೆಯಲ್ಲಿ ಸಧ್ಯಕ್ಕೆ ಒಂದು ಗ್ರಾಮ ಪಂಚಾಯ್ತಿಗೆ ಒಂದು ಸರ್ಕಾರಿ ಆಸ್ಪತ್ರೆ ಅಂತ ಎಲ್ಲಾ ಗ್ರಾಮ ಪಂಚಾಯತಿಯ ಅಡಿಯಲ್ಲೂ ಒನ್ನೊಂದು ಆಸ್ಪತ್ರೆಗಳು ಬರುತ್ತವೆ ಆಸ್ಪತ್ರೆಗಳಲ್ಲಿ ಉತ್ತಮವಾದ ವೈದ್ಯರು ಕೂಡ ಇದ್ದಾರೆ ಅದೇ ರೀತಿ ಅಲ್ಲಿ ಓದರೆ ಆಸ್ಪತ್ರೆಗೋದಂತ ಎಲ್ಲಾ ರೋಗಿಗಳಿಗೂ ಉತ್ತಮ ಚಿಕಿತ್ಸೆಯು ಕೂಡ ದೊರೆಯುತ್ತದೆ ಮತ್ತು ಹೆಚ್ಚಿನ ಚಿಕಿತ್ಸೆಗಾಗಿ ಡಾಕ್ಟರು ಕೂಡ ಜಿಲ್ಲಾ ಆಸ್ಪತ್ರೆಗೆ ಮನವಿ ಮಾಡುತ್ತಾರೆ ಇದರಿಂದ ಜನರು ತಮಗೆ ಬಂದಂಥ ಕಾಯಿಲೆಗಳನ್ನು ಉತ್ತಮವಾಗಿ ನಿವಾರಿಸಿಕೊಳ್ಳಲು ಸಹ ನಿವಾರಿಸಿಕೊಳ್ಳಬಹುದಾಗಿದೆ ಮತ್ತು ಯಾವುದೇ ಖರ್ಚಿಲ್ಲದೇ ತಮ್ಮ ಕಾಯಿಲೆಗಳನ್ನು ಸಹ ದೂರ ಮಾಡಿ ಆರೋಗ್ಯವಂತರಾಗಿರುವಂತೆ ಮಾಡುತ್ತಾರೆ ಮತ್ತು ವೈದ್ಯರು ಸಹ ಸಲಹೆಗಳನ್ನು ನೀಡುತ್ತಾರೆ ನಮ್ಮ ಸುತ್ತಮುತ್ತಲಿನ ವಾತಾವರಣವನ್ನು ಶುಚಿಯಾಗಿಟ್ಟುಕೊಳ್ಳುವಂತೆ ನಮ್ಮ ಆರೋಗ್ಯವನ್ನು ಯಾವ ರೀತಿ ಕಾಪಾಡಬೇಕು ಮತ್ತು ನಾವು ಹೇಗೆ ನಮ್ಮ ದಿನನಿತ್ಯ ವೈಕರ್ಯಗಳನ್ನು ಸುಧಾರಿಸಬೇಕು ಎಂದು ತಿಳಿಸುತ್ತಾರೆ ಇದರಿಂದ ಜಿಲ್ಲೆಯಲ್ಲಿ ಎಲ್ಲಾ ಸೇವೆಗಳು ಉತ್ತಮ ವೈದ್ಯಕೀಯ ಸೇವೆಗಳು ಉತ್ತಮವಾಗಿ ಸಿಗುತ್ತಿವೆ ಇದರಿಂದ ಜನರು ಉತ್ತಮ ಆರೋಗ್ಯವಂತರಾಗಿದ್ದಾರೆ